ನಮ್ಮನೆಯಲ್ಲಿ ಉಪಯೋಗಿಸುವಂತಹ ಬೇರೆ ಬೇರೆ ಅಡಿಗೆ ಪಾತ್ರೆಗಳೆಂದ್ರೆ ನನಗೆ ಮೊದಲಿಗೆ ನೆನ್ಪಾಗುವುದು ಕಾವಲಿ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ನಾವು ಮಾಡುವಂಥ ತಿಂಡಿ ಅಂದರೆ ದೋಸೆ ಹಾಗಾಗಿ ಕಾವಲಿ ಅಂತು ಇದ್ದೇ ಇರುತ್ತದೆ ಮತ್ತು ಹಿಂದಿನ ಕಾಲದಿಂದ ಉಪಯೋಗಿಸುವಂತಹ ಪಾತ್ರೆಗಳೆಂದ್ರೆ ಹಿಂದಿನ ಕಾಲದಲ್ಲಿ ಮಣ್ಣಿಂದ ಮಾಡಿದಂತಹ ಪಾತ್ರೆಗಳನ್ನು ಉಪಯೋಗಿಸ್ತಾಯಿದ್ದರು ಅದರಲ್ಲಿ ಮಣ್ಣಿನ ಬೋಗಣಿ ಇರ್ಬೋದು ಅಡಿಗೆ ಮಾಡಲಿಕ್ಕೆ ಮತ್ತು ಅನ್ನ ಮಾಡಲಿಕ್ಕೂ ಮಣ್ಣಿನ ಕರಗಳನ್ನೇ ಉಪಯೋಗಿಸ್ತಿದ್ದರು ಆದರೆ ಈಗ ನಮ್ಮದು ಆಧುನಿಕತೆ ಹೋಗ್ತ ಇದ್ದ ಆಧುನಿಕತೆ ಬೆಳಿತಾ ಇದ್ದ ಹಾಗೇ ನಾವು ಮಣ್ಣಿನಿಂದ ಸ್ಟೀಲ್ ಮತ್ತು ಬೇರೆ ಬೇರೆ ಪಾತ್ರೆಗಳಿಗೆ ಪಾತ್ರೆಗಳನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದೀವಿ ಈಗ ಮನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಪಾತ್ರೆ ಅಂದರೆ ಸೌಟುಗಳಿರ್ಬೋದು ಅಥವಾ ಬೋಗಣಿ ಮತ್ತು ಸ್ಟೀಲಿಂದು ಕರ ಚಮಚ ಮತ್ತು ಬುತ್ತಿ ಹೀಗೆ ಬೇರೆ ಬೇರೆ ಪಾತ್ರೆಗಳನ್ನು ಉಪಯೋಗಿಸ್ತೇವೆ ಅನ್ನ ಮಾಡಲಿಕ್ಕೆ ಕರವನ್ನು ಉಪಯೋಗಿಸ್ತೇವೆ ಹಾಗೇ ಸಾಂಬಾರು ಪದಾರ್ಥಗಳನ್ನೆಲ್ಲ ಮಾಡಲಿಕ್ಕೆ ಬೋಗಣಿ ನೆಕ್ಸ್ಟ್ ದೋಸೆಗಳನ್ನೆಲ್ಲ ಮಾಡಲಿಕ್ಕೆ ತವೇ ಮತ್ತೆ ಚಪಾತಿ ಮುಂತಾದ್ದೆಲ್ಲ ಮಾಡಲಿಕ್ಕೆ ಲಟ್ಟಣಿಗೆ ಅದನ್ನೆಲ್ಲ ಉಪಯೋಗಿಸ್ತೇವೆ ಹಾಗೇ ಮತ್ತೀಗ ಅಡುಗೆ ಮನೆಯಲ್ಲಿ ಈಗ ಜಾಸ್ತಿಯಾಗಿ ಕಾಣ ಸಿಗುವುದಂದ್ರೆ ಮೊದಲೆಲ್ಲ ನಾವು ತರಕಾರಿ ಅದನ್ನೆಲ್ಲ ಬೇಯಿಸಬೇಕೆಂದ್ರೆ ಹೀಗೆ ಬೋಗಣಿಯಲ್ಲಿ ಬೇಯಿಸ್ತಿದ್ವಿ ಆದರೆ ಈಗ ಕುಕ್ಕರೆಲ್ಲ ಬಂದಿರೋದರಿಂದ ಈಗ ಅಡಿಗೆ ಕೆಲಸಯೆಲ್ಲ ತುಂಬ ಸುಲಭ ಆಗಿದೆ ಮತ್ತು ದೋಸೆ ಕೂಡ ಹಾಗೇ ಹಿಂದೆಲ್ಲ ಕಾವಲಿಯಲ್ಲಿ ಜಾಸ್ತಿ ದೋಸೆಗಳನ್ನು ಮಾಡ್ತಿದ್ದರು ಆದರೆ ಈಗ ತವಯೆಲ್ಲ ಬಂದಿರೋದರಿಂದ ಜೀವನ ತುಂಬ ಈಸಿಯಾಗಿದೆ ಎಲ್ಲರಿಗೂ ಮತ್ತು ಅದರೊಟ್ಟಿಗೆ ಸೌಟುಗಳು ನಾವು ಇವಾಗ ಪ್ರತಿಯೊಂದು ಪದಾರ್ಥದಲ್ಲು ಉಪಯೋಗಿಸುವ ಪದಾರ್ಥ ಬಡಿಸಲಿಕ್ಕೆ ಸೌಟನ್ನು ಬಳಸ್ತೇವೆ ಮತ್ತು ತೆಂಗಿನಕಾಯಿ ಎಲ್ಲ ತುರಿಯಲಿಕ್ಕೆ ತುರಿಮಣೆಯನ್ನು ಬಳ ಬಳಸ್ತೇವೆ ಹಾಗೇ ಊಟಕ್ಕೆಲ್ಲ ಪ್ಲೇಟ್ ಇರ್ಬೋದು ಪಿಂಗಾಣಿ ಬಟ್ಟಲು ಅದನ್ನೆಲ್ಲ ಬಳಸ್ತೇವೆ ಮತ್ತೆ ಈಗ ಅಡಿಗೆ ಮನೆಯಲ್ಲಿ ಜಾಸ್ತಿಯಾಗಿ ಪಾತ್ರೆಯದ್ದು ಒಂದು ವಾಗನ್ ಅಂತ ಹೇಳ್ಬೋದು ಚಾಕುವನ್ನೆಲ್ಲ ಚಾಕುವೆಲ್ಲ ಇಲ್ಲದೆ ಅಡಿಗೆ ಅಡಿಗೆ ಕೋಣೆ ಇರುವುದೇ ಇಲ್ಲ ಯಾಕೆಂದ್ರೆ ತರಕಾರಿಯೆಲ್ಲ ಕಟ್ ಕಟ್ ಮಾಡಬೇಕಂದ್ರೆ ಚಾಕು ಕೂಡ ಅತ್ಯಂತ ಮುಖ್ಯವಾಗ್ತದೆ ಹಾಗೆಯೇ ಚಾಕುವನ್ನು ಕೂಡ ಒಂದು ಅಡಿಗೆ ಮನೆಯಲ್ಲಿ ಬಳಸುವಂತಹ ಮುಖ್ಯ ವಸ್ತು ಅಂತಲೇ ಹೇಳ್ಬೋದು